ನಾನು ಒಂದು ನನ್ನ ಅಗ್ನಿವೀರ್ ತರಬೇತಿ ರ್ಯಾಲಿಯಲ್ಲಿ ಅಂದರೆ ರ್ಯಾಲಿ ಅಂದರೆ ಈಗ ಒಂದು ಕೇಂದ್ರ ಸರ್ಕಾರದಿಂದ ಅಗ್ನಿವೀರ್ ನೇಮಕಾತಿ ನಡೆಯುತ್ತದೆ ನಾನು ಸುಮಾರು ಒಂದು ಅಂದರೆ ಎರಡು ವರ್ಷಗಳ ಹಿಂದೆ ನಾನು ಆ ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ಮುಂಜಾಗ್ರತವಾಗಿ ಒಂದಿಷ್ಟು ತರಬೇತಿಗಳನ್ನು ಪಡೆದುಕೊಳ್ಳುತ್ತಿದ್ದೆ ಅಂದರೆ ನಾನು ಸ್ವತಃ ಒಂದು ಮೊಬೈಲ್ಗಳ ಮುಖಾಂತರ ಎಲ್ಲ ರೀತಿಯ ಸಿದ್ಧತೆಗಳನ್ನು ತಿಳಿದುಕೊಂಡು ಯಾವ ರೀತಿ ರನ್ನಿಂಗ್ ಮಾಡುವುದು ಮತ್ತು ಯಾವ ರೀತಿ ತರಬೇತಿ ಪಡೆಯುವುದು ಮತ್ತು ಸಿದ್ಧತೆಗಳನ್ನು ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದನ್ನು ನಾನು ಮೊದಲಿಗೆ ತಿಳಿದುಕೊಂಡು ನಂತರದಲ್ಲಿ ನನ್ನ ಒಂದು ತರಬೇತಿಯನ್ನು ನಾನೇ ನಾನು ಮತ್ತು ನನ್ನ ಸ್ನೇಹಿತನು ಜೊತೆಗೂಡಿ ಪ್ರಾರಂಭ ಮಾಡಿದೆವು ಅಂದರೆ ರ್ಯಾಲಿಯಲ್ಲಿ ಯಾವ ರೀತಿ ನಾವು ತರಬೇತಿ ಅಂದರೆ ರ್ಯಾಲಿಯಲ್ಲಿ ಯಾವ ರೀತಿ ನಾವು ಓಡಬೇಕು ಯಾವ ರೀತಿ ಭಾಗವಹಿಸಬೇಕು ಮತ್ತು ಯಾವ ರೀತಿ ನಾವು ತರಬೇತಿಯನ್ನ ನಾವಾಗಿಯೇ ಸ್ವತಃವಾಗಿ ಪಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡು ನಾವು ನಮ್ಮ ಒಂದು ತರಬೇತಿಯನ್ನು ಅಂದರೆ ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿದೀವಿ ಮೊದಲಿಗೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡೆವು ಅಂದರೆ ಅಗ್ನಿವೀರ್ ರ್ಯಾಲಿಯಲ್ಲಿ ಸುಮಾರು ಒಂದು ಸಾವಿರದ ಆರುನೂರು ಮೀಟರ್ಗಳ ಓಟದ ಒಂದು ಸ್ಪರ್ಧೆ ಇರುತ್ತದೆ ಅಂದರೆ ಒಂದು ಆ ಸ್ಪರ್ಧೆಯಲ್ಲಿ ಅಂದರೆ ಒಂದು ಸಾವಿರದ ಆರುನೂರು ಮೀಟರ್ ಸ್ಪರ್ಧೆಯಲ್ಲಿ ನಾವು ಐದು ನಿಮಿಷ ಹದಿನೈದು ಸೆಕೆಂಡು ಅಥವಾ ಅದರ ಒಳಗೆ ಅಂದರೆ ಐದು ನಿಮಿಷ ಹದಿನೈದು ಸೆಕೆಂಡ್ ಒಳಗಡೆ ನಾವು ಆ ಅಗ್ನಿವೀರರ ರ್ಯಾಲಿಯನ್ನು ನಾವು ಮುಕ್ತಾಯಗೊಳಿಸಬೇಕು ಅಂದರೆ ಐದು ನಿಮಿಷ ಹದಿನೈದು ಸೆಕೆಂಡುಗಳಲ್ಲಿ ಒಂದು ಸಾವಿರದ ಆರುನೂರು ಮೀಟರ್ ಏನು ಒಂದು ರೌಂಡು ಓಟದ ಒಂದು ಗ್ರೌಂಡ್ ಇರುತ್ತಲ್ಲ ಅದನ್ನು ನಾವು ಐದು ನಿಮಿಷದಲ್ಲೇ ಕಂಪ್ಲೀಟ್ ಮಾಡಿ ಮುಗಿಸಬೇಕು ಆ ಥರ ಒಂದು ಅದು ಸ್ಪರ್ಧೆ ಇರುತ್ತದೆ ನಾವು ಮೊದಲಿಗೆ ಯಾವ ರೀತಿ ಐದು ನಿಮಿಷದಲ್ಲಿ ನಾವು ಹದಿನಾರು ರಿಟರ್ ಮೀಟರ್ ರನ್ನಿಂಗನ್ನು ಅಂದರೆ ಒಂದು ಸಾವಿರದ ಆರುನೂರು ಮೀಟರ್ ರನ್ನಿಂಗನ್ನು ಯಾವ ರೀತಿ ನಾವು ಮುಗಿಸಬೇಕೆಂಬುದರ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಂಡೆವು ಮತ್ತು ನಮ್ಮ ತರಬೇತಿ ಮೊದಲಿಗೆ ಹೇಗೆ ಪ್ರಾರಂಭವಾಯಿತು ಅಂದರೆ ಮೊದಲಿಗೆ ನಾವು ರನ್ನಿಂಗ್ ಮಾಡುವಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ಶೂ ನಮ್ಮ ಒಂದು ಶೂಸ್ಗಳನ್ನು ಹಾಕಿಕೊಂಡು ಮೊದಲಿಗೆ ಸ್ವಲ್ಪ ಹೊತ್ತು ಮೈಕೈಗಳನ್ನು ಗಟ್ಟಿ ಮಾಡಿಕೊಳ್ಳಲು ವಾರ್ಮಪ್ ಮಾಡ್ತಿದ್ವಿ ಅಂದರೆ ರನ್ನಿಂಗ್ ಮಾಡೋಕ್ಕಿಂತ ಮೊದಲು ನಾವು ಮ ನಮ್ಮ ದೇಹವನ್ನು ಬಿಸಿಯಾಗಿಡಲು ಮತ್ತು ಗಟ್ಟಿಯಾಗಿಡಲು ಒಂದು ಅರ್ಧ ಅಂದರೆ ಒಂದು ಅರ್ಧ ಗಂಟೆ ತನಕ ನಾವು ವಾರ್ಮ್ ಅಪ್ ಮಾಡ್ತಿದ್ವು ಅಂದರೆ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಉಂಟಾಗಬಾರದೆಂದು ನಾವು ಮೊದಲಿಗೆ ವಾರ್ಮಪ್ಗಳನ್ನು ಮಾಡ್ತಿದ್ವು ವಾರ್ಮ್ ಅಪ್ ಮಾಡಿದ ನಂತರ ನಾವು ಓಟ ಅಂದರೆ ಒಂದು ಮೊದಲಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಹೇಗೆಂದರೆ ಮೊದಲಿಗೆ ಒಂದು ಐದು ನಿಮಿಷ ಒಂದು ಸ್ಲೋ ನಿಧಾನ ಗತಿಯಲ್ಲಿ ಓಡಬೇಕು ನಂತರ ಮತ್ತು ಐದು ನಿಮಿಷ ಸ್ವಲ್ಪ ನಾವು ಜಾಸ್ತಿ ಮಾಡಿಕೊಂಡು ಓಡಬೇಕು ಮತ್ತು ಒಂದು ಹತ್ತು ನಿಮಿಷ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಓಡಬೇಕು ಈ ರೀತಿ ದಿನಂಪ್ರತಿ ನಾವು ನಮ್ಮ ಒಂದು ಪ್ರಯತ್ನವನ್ನು ದಿನಂಪ್ರತಿ ನಾವು ಮಾಡುತ್ತಿದ್ದೆವು ನಂತರದಲ್ಲಿ ನಮಗೆ ಒಂದು ರನ್ನಿಂಗ್ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೌಷ್ಠಿಕಾಂಶಗಳನ್ನು ಮತ್ತು ಹೈಡ್ರೇಶ್ ಹೈಡ್ರೇಶನ್ಗಳನ್ನು ನಾವು ರೂಢಿಸಿಕೊಂಡೆವು ಹೇಗೆಂದರೆ ದಿನಂಪ್ರತಿ ನಾವು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲದ ಒಂದು ಸಮಯದಲ್ಲಿ ರನ್ನಿಂಗ್ ಮಾಡುತ್ತಿದ್ದೆವು ಆ ರನ್ನಿಂಗ್ ಮಾಡಲು ನಮಗೆ ಹೆಚ್ಚು ದೈಹಿಕ ಶಕ್ತಿ ಬೇಕಾಗಿತ್ತು ಹಾಗಾಗಿ ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರನ್ನು ಅಂದರೆ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ವಾರ್ಮ್ ಅಪ್ ಮಾಡಿ ರನ್ನಿಂಗ್ ಮಾಡಿ ಬಂದ ತಕ್ಷಣ ಒಂದು ಗ್ಲಾಸ್ ಹಾಲನ್ನು ಕುಡಿದು ಮತ್ತು ಒಂದು ಎರಡು ಮೊಟ್ಟೆಗಳನ್ನು ತಿಂದು ನಂತರದಲ್ಲಿ ನಾವು ಕಾಳುಗಳನ್ನು ನೆನೆ ನೆನೆವಿಟ್ಟು ಇಟ್ಟಿರ್ತ್ತಿದ್ದೆವು ಅಂದರೆ ನೆನೆ ಹಾಕಿ ನಾವು ಕಾಳುಗಳು ಅಂದರೆ ಮೊಳಕೆ ಕಾಳುಗಳನ್ನು ನೆನೆ ಹಾಕಿಟ್ಟು ತತ್ತಿ ತಿಂದ ನಂತರ ಅಂದರೆ ಮೊಟ್ಟೆಗಳನ್ನು ತಿಂದ ನಂತರ ನಾವು ಮೊ ಮೊಳಕೆ ಕಾಳುಗಳನ್ನು ತಿನ್ನುತ್ತಿದ್ದೆವು ತದನಂತರದಲ್ಲಿ ಸ್ನಾನವೆಲ್ಲ ಮಾಡಿಕೊಂಡು ಬಂದು ನಾವು ತಿಂಡಿಯನ್ನು ಮಾಡ್ತಿದ್ವಿ ಮತ್ತು ಸಾಯಂಕಾಲದ ಹೊತ್ತಿಗೆ ಸಾಯಂಕಾಲ ಅಂದರೆ ನಾವು ರನ್ನಿಂಗ್ ಹೋಗೋದಕ್ಕಿಂತ ಮೊದ್ಲೆ ಒಂದು ಗ್ಲಾಸ್ ಹಾಲನ್ನು ಕುಡಿದು ಒಂದು ಹತ್ತು ನಿಮಿಷಗಳ ಕಾಲ ನಿಂತು ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡಿ ಮತ್ತು ನಾವು ಸುಮಾರು ಆರೂವರೆ ಏಳು ಗಂಟೆಗೆ ಅಂದರೆ ಸಾಯಂಕಾಲದ ಆರೂವರೆ ಏಳು ಗಂಟೆಗೆ ನಾವು ರನ್ನಿಂಗ್ ಮಾಡಲು ಪ್ರಾರಂಭಿಸಿದರೆ ರಾತ್ರಿ ಒಂಬತ್ತು ಒಂಬತ್ತುವರೆ ಅಂದರೆ ಊಟದ ಸಮಯ ತನಕ ನಾವು ವಾರ್ಮ್ ಅಪ್ ಮಾಡ್ತಿದ್ವು ನಂತರದಲ್ಲಿ ಬಂದು ಸ್ನಾನವನ್ನು ಮುಗಿಸಿಕೊಂಡು ನಮಗೆ ಬೇಕಾದಂತಹ ಹೈಡ್ರೇಶನ್ಗಳನ್ನು ಅಂದರೆ ರಾತ್ರಿ ಹೊತ್ತಿಗೆ ಊಟಕ್ಕೆ ಬೇಕಾಗುವಂತಹ ಮೊಟ್ಟೆ ಮಾಂಸ ಹಾಲು ಈ ರೀತಿಯ ಒಂದಿಷ್ಟು ಪದಾರ್ಥಗಳನ್ನು ನಾವು ದಿನಂಪ್ರತಿ ಸೇವಿಸುತ್ತಿದ್ದೆವು ಹಾಗೆಯೇ ನಮಗೆ ಒಂದು ಜಿಮ್ ಅಂದರೆ ಜಿಮ್ಮಲ್ಲಿ ಒಬ್ಬ ಕೋಚರ್ ಅಂತ ಇದ್ರು ಅವ್ರಿಗು ಕೂಡ ನಾವು ಸ್ವಲ್ಪ ಗೈಡೆನ್ಸ್ಗಳನ್ನು ತಗೊಂಡರೆ ಅಂದರೆ ಅವರ ಕಡೆಯಿಂದ ನಾವು ಒಂದು ಸ್ವಲ್ಪ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾವು ಯಾವ ರೀತಿ ಒಂದು ನಮ್ಮ ಊಟದ ಒಂದು ಪೌಷ್ಠಿಕಾಂಶಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ಯಾವ ರೀತಿಯಲ್ಲಿ ನಾವು ಊಟಗಳನ್ನು ಮಾಡಬೇಕು ಮಧ್ಯಾಹ್ನದ ಸಮಯ ಏನು ತಿನ್ನಬೇಕು ಮತ್ತು ರಾತ್ರಿ ಸಮಯದಲ್ಲಿ ರನ್ನಿಂಗ್ ಮಾಡಿ ಬಂದ ನಂತರ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಈ ರೀತಿಯ ಒಂದಿಷ್ಟು ವಿಷಯಗಳನ್ನು ನಾವು ಅವರುಗಳಿಂದ ತಿಳಿದುಕೊಂಡು ಮತ್ತು ಒಳ್ಳೆಯ ಒಂದು ಮಾರ್ಗದರ್ಶಕರಿಂದ ತಿಳಿದುಕೊಂಡು ಒಳ್ಳೆ ಪೌಷ್ಠಿಕಾಂಶ ಮತ್ತು ಹೈಡ್ರೇಶನ್ಗಳನ್ನು ನಾವು ನಮ್ಮ ಒಂದು ಈ ತರಬೇತಿಯಲ್ಲಿ ರೂಢಿಸಿಕೊಂಡು ಒಳ್ಳೆಯ ಒಂದು ಸ್ಪರ್ಧೆಯನ್ನು ನಾವು ನೀಡಿದೆವು